ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಫೋನ್ ಮೊಬೈಲ್ ಫೋನ್ ಬಂದ್ಬಿಟ್ಟು ಒಫೋ ಈ ಒಫೋ ಮೊಬೈಲ್ ಫೋನ್ ಬಂದ್ಬಿಟ್ಟು ಬಿಗ್ ಬಿಲಿಯನ್ ಡೇಸಲ್ಲಿ ಆಫರ್ ಬಂದಿದೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಇದು ಯೂಸ್ ಮಾಡೋದಿರಲಿ ಎಷ್ಟೇ ಬ್ರೈಟ್ನೆಸ್ಸಿದ್ರೂ ಬ್ಲರ್ರಾಗಿ ಕಾಣಿಸುತ್ತೆ ಬ್ರೈಟ್ನೆಸ್ ಫುಲ್ ಆಗಿಟ್ರೂನು ಮೊಬೈಲ್ ಅನ್ಕಂಫರ್ಟೆಬಲ್ ಯೂಸ್ ಮಾಡೋದಕ್ಕೆ ಕಾಲಿಂಗ್ ಆಪ್ಷನ್ ಕಾಲಿಂಗ್ ಆಪ್ಷನ್ನೇ ಚೆನ್ನಾಗಿಲ್ಲ ಇದು ಇನ್ನ ಈ ಮೊಬೈಲು ಚಾರ್ಜ್ ಹಾಕಿದರೆ ಚಾರ್ಜು ಕಂಪ್ಲೀಟೆಡ್ ಅಂತ ತೋರಿಸುತ್ತೆ ಮತ್ತೆ ಬೇಗ ಚಾರ್ಜ್ ಮುಗಿದೋಗುತ್ತೆ ಬ್ಯಾಟ್ರಿ ಕೆಪಾಸಿಟಿ ಇಲ್ಲ ಇದಕ್ಕೆ ಇನ್ನು ಪೋರ್ ಜಿ ಬಿ ರ್ಯಾಮು ಇನ್ನು ಸಿಕ್ಸ್ಟಿ ಫೋರ್ ಜಿ ಬಿ ಇನ್ಬಿಲ್ಟ್ ಇಟ್ಕೊಂಡು ಅದ್ರಲ್ಲಿ ಬರೀ ಒಂದು ಟ್ವೆಂಟಿ ಜಿ ಬಿ ಯೂಸ್ ಮಾಡಿದ್ರೂ ಇದು ಫಾರ್ಟಿ ಫೋರ್ ಜಿ ಬಿ ಹಾಗೇ ಇರುತ್ತೆ ಆದ್ರೂ ರ್ಯಾಮು ಫುಲ್ಲು ಫುಲ್ಲು ಫುಲ್ಲು ಅಂತ ತೋರಿಸುತ್ತೆ ಮೊಬೈಲ್ ಹ್ಯಾಂಗಾಗುತ್ತೆ ಇದು ಚಾರ್ಜಿಂಗ್ ಕೆಪಾಸಿಟಿ ಇಲ್ಲ ಸ್ಪೀಕರ್ ಚೆನ್ನಾಗಿಲ್ಲ ಇನ್ನು ಹಿಂದೆಗಡೆ ಕ್ಯಾಮ್ರ ಕ್ಯಾಮ್ರ ಅಂತೂ ಕೇಳಲೇಬೇಡಿ ತುಂಬ ಬ್ಲರ್ ತುಂಬ ಫೂರ್ ಕ್ಯಾಮ್ರ ಇದು ಇನ್ ಫ್ರಂಟ್ ಕ್ಯಾಮ್ರ ಅಂದರೆ ತುಂಬ ಅಂದರೆ ಬ್ಯಾಕ್ ಕ್ಯಾಮ್ರಗಿಂತ ತುಂಬ ವರ್ಸ್ಟು ಫ್ರಂಟ್ ಕ್ಯಾಮ್ರ ಇನ್ನು ಈ ಫ್ರಂಟ್ ಸ್ಪೀಕರ್ ಫೋನ್ ಮಾಡೋ ಸ್ಪೀಕರು ಗೋರ ಗೋರ ಗೋರ ಅಂತ ವಾಯ್ಸ್ ಕೇಳಿಸುತ್ತೆ ಬ್ಯಾಕ್ದು ಸ್ಪೀಕರ್ ಹಾಕಿದರೆ ಅದು ಸೌಂಡಿಲ್ಲ ಒಂದುಸಲ ಬಂದರೆ ಒಂದ್ಸಲ ಬರಲ್ಲ ಇನ್ನು ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ನೆಟ್ವರ್ಕ್ ನೆಟ್ವರ್ಕೇ ತೋರಿಸಲ್ಲ ಐಕಾನು ಮೊಬೈಲ್ ಯೂಸ್ ಮಾಡೋದಕ್ಕೆ ಅನ್ಕಂಫರ್ಟೆಬಲ್ಲು ಸೆಟ್ಟಿಂಗ್ಸ್ ಚೆನ್ನಾಗಿಲ್ಲ ಇನ್ನು ವೆಬ್ಸೈಟಲ್ಲಿ ಸರ್ಚ್ ಮಾಡಿದರೆ ತುಂಬ ಅಡ್ವರ್ಟೈಸ್ಮೆಂಟ್ಸೆ ಬರುತ್ತೆ ಬ್ಯಾರೆ ಮೊಬೈಲಲ್ಲಿ ಸರ್ಚ್ ಮಾಡಿದರೆ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಇದ್ರಲ್ಲಿ ಸರ್ಚ್ ಮಾಡಿದರೆ ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒಂಥರ ಹಿಂಸೆ ಮೊಬೈಲ್ ಇದು ಹೌದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಇದು ಬಿಗ್ ಬಿಲಿಯನ್ ಡೇಸಲ್ಲಿ ಆಫರ್ ಅಂಥೇಳ್ಬಿಟ್ಟು ತೊಗೊಂಡ್ವಿ ನೋಡಿದರೆ ಅನ್ಕಂಫರ್ಟೆಬಲ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಇದು ಎತ್ತಿ ಬಿಸಾಡಬೇಕು ಅನ್ನಿಸ್ತದೆ ಬ್ಯಾರೆ ಮೊಬೈಲ್ ತೊಗೋಬೇಕು ಅಂತ ಅನ್ನಿಸ್ತಿದೆ ಮೊಬೈಲ್ ಚೆನ್ನಾಗಿಲ್ಲ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಅಂತ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ